ಸರ್ ಇದು ವೇದಮೂರ್ತಿ ಅಂತ ಸರ್ ಸ್ವಿಗ್ಗಿ ಅವರ ಸರ್ ಇದು ಅಡ್ರಸ್ಸು ತಪ್ಪಿದೆ ಅದು ಬೇರೆ ಅಡ್ರಸ್ಗೆ ತಂದ್ಕೊಡ್ಬೇಕು ಆರ್ಡರ್ನ ಹಾನ್ ಸರ್ ಇವಾಗ ಕುವೆಂಪು ನಗರ ಇದೆ ಅದನ್ನು ಸರಸ್ವತಿಪುರಂ ಸೆಕೆಂಡ್ ಸ್ಟೇಜಿಗೆ ತರಬೇಕು ಹಾನ್ ಸರ್ ಹಾನ್ ಸರ್ ಬಂದು ಕಾಲ್ ಮಾಡಿ ಬಂದು ಕಾಲ್ ಮಾಡಿ ಸರ್ ಅದು ಹೇಗೆ ಸರ್ ಚೇಂಜ್ ಮಾಡೋದು ಓಕೆ ಸರ್